ಪ್ರತಿ ಮನುಷ್ಯಂಗೆ ಅವ್ರ ಕುಟುಂಬವೆಷ್ಟು ಮುಖ್ಯವೋ ಸ್ನೇಹಿತರು ಕೂಡ ಅಷ್ಟೆ ಮುಖ್ಯವಾಗಿರ್ತಾರೆ ಯಾಕೆ ಅಂದರೆ ಕಷ್ಟಕ್ಕೆ ಕುಟುಂಬದವರು ಆಗಲಿಲ್ಲ ಅಂದರೂ ಸ್ನೇಹಿತರು ಕೂಡ ಆಗೇ ಆಗ್ತಾರೆ ಅನ್ನೋದು ಪ್ರತಿ ಮನುಷ್ಯಂಗೆ ಅದು ಎಕ್ಸ್ಪೀರೆನ್ಸ್ ಆಗಿದೆ ನಮ್ಮ ನಮ್ಮ ಕುಟುಂಬದಲ್ಲೂ ಅಷ್ಟೆ ಕೂಡ ನಾನು ನಮ್ಮ ಅಮ್ಮ ನಮ್ಮ ಆಂಟಿ ನಮ್ಮ ಅಪ್ಪ ಎಲ್ಲರೂ ಇದ್ದೀವಿ ಹಾಗೂ ತುಂಬ ಚೆನ್ನಾಗಿ ನಾವು ಬದುಕ್ತಿದ್ದೀವಿ ಬ ಹಾಗೇ ನನ್ನ ಸ್ನೇಹಿತರು ಕೂಡ ನನಗೆ ಏಳರಿಂದ ಎಂಟು ಸ್ನೇಹಿತರು ತುಂಬ ನನಗೆ ಹೃದಯಕ್ಕೆ ಹತ್ರವಾದೋರ್ ಇದ್ದಾರೆ ಅವ್ರ ಹೆಸ್ರ್ ಯಾರು ಅಂದರೆ ಸುಹಾಸ್ ಉಜ್ವಲ್ ತನೀಶ್ ಮಹೇಶ್ ಗಣೇಶ್ ಈ ರೀತಿ ನನಗೆ ತುಂಬ ಹೃದಯಕ್ಕೆ ಹತ್ರವಾದ ಫ್ರೆಂಡ್ಸ್ಗಳಿದ್ದಾರೆ ಸಂತೋಷ್ ಅಂತ ಒಬ್ರಿದ್ದಾರೆ ಈ ರೀತಿ ನನ್ಗೆ ನನ್ನ ನನಗೆ ನಾನು ಚಿಕ್ಕ ಹುಡ್ಗ್ನಿಂದನೂ ನಾನು ಸ್ನೇಹಿತರ ಬಿಟ್ಟು ನಾನು ಇರಲಿಲ್ಲ ಆದರೆ ನನಗೆ ಒಳ್ಳೆಯ ಸ್ನೇಹಿತರೂ ಸಿಕ್ಕಿದ್ದಾರೆ ಮತ್ತು ಸ್ನೇಹಿತರಾಗಿದ್ದರೂ ಸ್ವಲ್ಪ ಇವಾಗ ಟಚಲ್ಲಿ ಇಲ್ಲದಿದ್ದವ್ರೂ ಇದ್ದಾರೆ ನನಗೆ ತುಂಬ ಹತ್ರವಾಗಿರೋರು ಸ್ನೇಹಿತರು ನನಗೆ ಇನ್ನೂ ಟಚಲ್ಲಿ ಇದ್ದಾರೆ ಸ್ನೇಹಿತ ಪ್ರತಿ ಮನುಷ್ಯನ್ಗೆ ಸ್ನೇಹಿತರು ಇರಲೇಬೇಕು ಯಾಕಂದರೆ ಕಷ್ಟ ಸುಖ ಹೇಳ್ಕೊಳೋಕೆ ಸ್ನೇಹಿತರೇ ಆಗ್ತಾರೆ ಮತ್ತು ಕಷ್ಟ ಅಂತ ಬಂದಾಗ ಸಹಾಯ ಮಾಡೋಕ್ಕೆ ಸ್ನೇಹಿತರೇ ಆಗಿರ್ತಾರೆ ಕುಟುಂಬದವರು ಎಷ್ಟು ಸಹಾಯ ಮಾಡ್ತಾರೋ ಸ್ನೇಹಿತರು ಕೂಡ ತನ್ನ ಸ್ನೇಹಿತರಿಗೆ ಅಷ್ಟೇ ಸಹಾಯ ಮಾಡುತ್ತಾರೆ ಫ್ರೆಂಡ್ಸ್ ಇಲ್ದೇ ಯಾವ ಹುಡ್ಗೂರು ಕೂಡ ಅವ್ರ ಲೈಫನ್ನು ಪಾಸ್ ಮಾಡಕ್ಕೆ ಸಾಧ್ಯವೇ ಇಲ್ಲ ನೀನು ಸ್ಕೂಲಲ್ಲಿ ಹೊಗ್ದ್ರೂ ನಿಮ್ಮ ಜೊತೆಲೇ ನಿನಗೆ ಓದೋಕ್ಕೆ ಫ್ರೆಂಡ್ಸೇ ಬೇಕು ನೀವು ಕಾ ಐ ಪ್ ಐ ಪ್ರೈಮರಿಗೆ ಬಂದ್ರೂ ನಿಮಗೆ ಫ್ರೆಂಡ್ಸೇ ಬೇಕು ನಿಮಗೆ ಐಸ್ಕೂಲಿಗ್ ಬಂದ್ರೂ ನಿಮಗೆ ಫ್ರೆಂಡ್ಸೇ ಬೇಕು ಕಾಲೇಜಿಗೆ ಬಂದ್ರೂ ಫ್ರೆಂಡ್ಸೇ ಬೇಕು ನೀವು ಡಬಲ್ ಡಿಗ್ರಿ ಮಾಡ್ತೀರಾಂದರೂ ನಿಮಗೆ ಫ್ರೆಂಡ್ಸೇ ಬೇಕು ಅಷ್ಟೇ ಅಲ್ಲ ನೀವು ಎಲ್ಲಿ ನೀವು ಜೀವನ ಪೂರ್ತಿ ನೀವು ಸಾಯೋವರೆಗೂ ನಿಮಗೆ ಪ್ರತಿ ದಿನವೂ ಒಬ್ಬರು ಫ್ರೆಂಡ್ಸ್ ಆಗ್ತಾನೆ ಇರ್ತಾರೆ ನಿಮಗೆ ಫ್ರೆಂಡ್ಶಿಪ್ ಅನ್ನೋದು ಅದು ಮು ಒಂದು ಮುಗಿಯ ಮುಗಿಯಿಲ್ಲದ ಕಥೆ ಅದು ಆದ್ದರಿಂದ ನಾವು ಆದಷ್ಟು ಚೆನ್ನಾಗಿ ಖುಷಿ ಖುಷಿಯಾಗಿ ನಮ್ಮ ಸ್ನೇಹಿತರ ಜೊ ಸ್ನೇಹಿತರ ಜೊತೆ ಇರಬೇಕು ಯಾವ್ದೇ ದ್ವೇಷವನ್ನು ಮಾಡಬಾರದು ಅಂತ ನಾನು ತಿಳ್ಕೊಂಡಿದ್ದೀನಿ ಮತ್ತು ನನ್ನ ಸ್ನೇಹಿತ ಸಂತೋಷ್ ಮತ್ತು ಸಂಜಯ್ ಇವ್ರಿಬ್ಬರು ನನ್ನ ಬೆಸ್ಟ್ ಫ್ರೆಂಡ್ಸು ಇವರು ಯಾವ ರೀತಿ ಅಂದರೆ ನನಗೆ ಮೊದಲ ದಿವ್ಸ ಹೆಂಗೆ ಪರಿಚಯ ಆದರೂ ಈಗಲೂ ಕೂಡ ಹಂಗೇ ಇದ್ದಾರೆ ಯಾವ್ದೇ ನಮ್ಮ ನಮ್ಮ ಮಧ್ಯದಲ್ಲಿ ಯಾವ್ದೇ ಜಗಳ ಕೂಡ ಆಗಿಲ್ಲ ಇನ್ನೂ ನಾವು ಇವಾಗ ಅವರು ಬೆಂಗ್ಳೂರಲ್ಲಿ ಕೆಲಸ ಮಾಡ್ತಿದ್ದಾರೆ ನಾನು ತುಮ್ಕೂರಲ್ಲಿ ಓದ್ತಾ ಇದ್ದೀನಿ ಹಿಂಗಾದ್ರೂ ಕೂಡ ನಾವು ವಾರಕ್ಕೆ ಎರಡು ಮೂರು ಸಲಿನಾರೂ ನಾವು ಫೋನಲ್ಲಿ ಮಾತಾಡ್ತೀವಿ ತಿರ್ಗಿ ಹಳೇ ನೆನಪುಗಳ್ನ ನಾವು ಮಾತಾಡ್ಕೊಂಡು ಖುಷಿ ಖುಷಿಯಾಗಿ ನಗು ನಗ್ತಾ ನಾವು ಫೋನಲ್ಲಿ ಮಾತಾಡ್ತೀವಿ ಆ ತಿಂಗ್ಳಿಗೆ ಇಲ್ಲಾಂದರೆ ಎರಡು ತಿಂಗ್ಳಿಗೆ ಒಮ್ಮೆ ನಮ್ಮ ಜಾಗಕ್ಕೆ ಬಂದು ಅವರು ಅವ್ರು ನಮ್ಮನ್ನ ಮೀಟ್ ಮಾಡ್ತಾರೆ ಇಲ್ಲಾಂದ್ರೆ ನಾವು ಅಲ್ಲಿಗೆ ಹೋಗ್ ಮೀಟ್ ಮಾಡ್ತೀವಿ ಆವಾಗ ಮೂವಿಗೆ ಹೋಗ್ತೀವಿ ಇಲ್ಲ ಅಂದರೆ ಮಾಲ್ಗೆ ಶಾಪಿಂಗ್ ಹೋಗ್ತೀವಿ ಈ ರೀತಿ ಈ ರೀತಿ ನಾವು ಗೆಟ್ ಟುಗೆದರ್ ಆಗ್ತೀವಿ ಈ ರೀತಿ ಈಗ ನಮ್ದು ಲೈಫಲ್ಲೇ ಅಲ್ಲ ಪ್ರತಿ ಒಬ್ಬರ ಜೀವನದಲ್ಲೂ ಈ ಥರ ಫ್ರೆಂಡ್ಸ್ಗಳು ಇರ್ತಾರೆ ಅದನ್ನ ಹಾಗೇ ಮುಂದ್ವರ್ಸ್ಕೊಂಡು ಹೋದ್ರೆ ಮನುಷ್ಯನ್ಗೆ ತುಂಬ ಮನಸ್ಸಿಗೆ ಅದು ಹಿತವನ್ನು ನೀಡುತ್ತೆ ಅಂತ ಹೇಳ್ತೀನಿ